ಹಾಂ ಅಲೋ ಶಿವಪ್ಪರೇನ್ರಿ ಹಾಂ ಈ ಈ ನಿಮ್ಮ ತರ್ಕಾ ಇದೈತಿ ರೀ ತರಕಾರಿ ಹಾಂ ಯಾವ್ಯಾವ ಅದಾರಿ ಹ್ಞೂ ಹ್ಞೂ ಹಾಂ ಹಾಂ ಐತ್ರಿ ನಮಗೆ ಒಂದು ಸ್ವಲ್ಪ ಭಾಳ ಜಾಸ್ತಿ ಬೇಕು ರೀ ನಮ್ಮ ಮದುವೆ ಐತೆ ನಮಗೆ ಒಂದು ಎಲ್ಲವು ಬೇಕ್ರಿ ರೇಟು ಸ್ವಲ್ಪ ಇದು ಮಾಡಿಕೊಡಬೇಕು ಮದುವೆ ಐತಲ್ಲಾ ಕಡ್ಮೆ ಮಾಡಿಕೊಡಬೇಕು ಹಾಂ ಹಾಂ ಹಾಂ ಸೌತೆಕಾಯಿ ಮತ್ತು ಹೇಳಿರಿ ಹೆಂಗ ಕೆಜಿ ಹ್ಞೂ ಅಂದರೆ ಅರವತ್ತು ರೂಪಾಯಿ ಅಂದರೆ ಒಂದು ಸ್ವಲ್ಪ ಭಾಳ ಆಯ್ತು ರೀ ನೋಡಿ ಹಾಕಿರಿ ಒಂದು ಐವತ್ತು ರೂಪಾಯಿ ಮಾಡಿರಿ ಹಾಂ ಹಾಂ ಹಾಂ ಐವತ್ತು ರೂಪಾಯಿ ರೀ ಹಾಂ ಹೀರೆಕಾಯ್ರಿ ಹೀರೆಕಾಯ್ ಅದು ಒಂದು ನೂರು ಕೆಜಿ ಬೇಕು ಹಾಂ ಆಯ್ತು ಆಯ್ತು ಅಷ್ಟೇ ಮಾಡಿದ್ರೆ ನಮಗೂ ಭಾಳ ತೊಗೊಂತೀವಲ್ಲ ಸ್ವಲ್ಪ ಇದು ಮಾಡಿ ಕನ್ಫ್ಯೂಷನ್ ಮಾಡಿರಿ ಹಾಂ ಹಾಂ ಆಯಿತು ಮತ್ತೆ ಇದು ರೀ ಟೊಮೋಟೊ ಹಾಂ ಹಾಂ ಮಾ ಇರ್ಲಿ ರೀ ಒಂದು ನೂರು ಕೆಜಿ ಇರಲಿ ಹಾಂ ಮತ್ತು ಇದು ರೀ ಮೆಂತೆ ಸೊತ್ತು ಸೊಪ್ಪು ಹಾಂ ಅದು ಒಂದು ಹೆಂಗೆ ಹೆಂಗೆ ಒಂದು ಕಟ್ಟಿಗೆ ಎಷ್ಟು ರೀ ಹಾಂ ಅವು ಎಲ್ಲ ಇದಾವ್ರಿ ಒಂದು ಒಂದೊಂದು ಸೊಪ್ಪಿಗೆ ಇದು ಮ ಮೆಂತೆ ಸೋ ಕಟ್ಟಿಗೆ ಎಷ್ಟು ರೀ ಹ್ಞೂ ರೀ ಹ್ಞೂ ಆಯ್ತು ಆಯ್ತು ಅವನು ಒಂದು ನೂರು ಕಳಿಸ್ರಿ ಹಾಂ ಮೂರು ರೂಪಾಯ್ ಮತ್ತು ಇದು ರೀ ಕೊತ್ತಂಬ್ರಿ

ಆಯ್ತು ಆಯ್ತು ರೀ ಅವು ಒಂದು ನೂರು ಕಳಿಸ್ರಿ ಹ್ಞೂ ಸ್ವಲ್ಪ ನಮಗೆ ಮತ್ತೆ ಸೊ ಇನ್ನು ಮತ್ತೇನಿದೆ ಹೇಳ್ರಿ ಪಾಲಕ್ಕ ಪಾಲಕನ್ನೂ ಒಂದು ಅದು ನೂರು ಕಟ್ಟು ಹಾಕಿರಿ ಹ್ಞೂ ಹಾಂ ಅವು ಒಂದು ನೂರು ಇರಲಿ ಸರ್ ಹಾಗಾದ್ರೆ ಮತ್ತೇನೈತಿ ರೀ ಹುಣ್ಸೇಕಾಯ್ರಿ ಅದು ಅದು ಒಂದು ಅದನ್ನು ಒಂದು ನೂರು ಹಾಕಿರಿ ಆಯ್ತು ಆಯ್ತು ಅಷ್ಟೇ ಮಾಡಿರಿ ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗೇದಲ್ಲ ಹಾಂ ಸಬ್ಬಸ್ಸಿಗೇನ ಅದು ಒಂದು ನೂರು ಹಾಕ್ರಿ ಆಯ್ತು ಆಯ್ತು ರೀ ಇದು ಮಾಡಿರಿ ಅದು ಒಂದು ನೂರು ಕಳಿಸ್ರಿ ಸರ ಮತ್ತೇನು ರೀ ಮತ್ಯಾವಿದಾವೆ ಮೂ ಮೂಲಂಗಿ ಹಾಂ ಎಷ್ಟು ಒಂದು ಒಂದು ಒಂದಕ್ಕೆ ಎಷ್ಟು ರೀ ಹಾಂ ಆಯ್ತು ಆಯಿತು ತಗೊಳ್ರಿ ನಾಲ್ಕು ಮಾಡಿರಿ ಇರಲಿ ಒಂದು ಸ್ವಲ್ಪ ಹ್ಞೂ ಆಯ್ತು ಆಯ್ತು ರೀ ಮತ್ತು ರೀ ಕರಿಬೇವು ಅದು ಹೆಂಗೆ ಒಂದು ಕೆ ಜಿಗಟ್ಟಲೆ ಅದು ಹೆಂಗ್ ರೀ ಹಾಂ ಹಾಂ ಎ ಎ ಒಂದು ಹೆಂಗೆ ಕೆ ಜಿರಿ

ಆಯಿತು ಅದು ಒಂದು ಕೆಜಿ ಕಳಿಸ್ರಿ ಮತ್ತೇನು ಕೇಳಿರಿ ನಾವು ಮ ಕೇಳ್ತೇವೆ ಆಲೂಗಡ್ಡೆ ಹೆಂಗೆ ಒಂದು ಇದು ಒಂದು ಕೆಜಿ ಎಷ್ಟು ರೀ ಹ್ಞೂ ಒಂದು ನೂರು ಕೆಜಿ ಬೇಕು ರೀ ಒಂದು ಕ ಇಪ್ಪತ್ತು ರೂಪಾಯಿ ಮಾಡಿರಿ ಹ್ಞೂ ಮತ್ತು ರೀ ಹಾಂ ರೀ ಹಾಂ ಮತ್ತೆ ನಮಗೆ ಇಷ್ಟೇ ಸಾಕುಬಿಡ್ರಿ ಹಾಂ ಹಾಂ ಹಾಂ ಎಷ್ಟು ಈಗ ನಮ್ಗೊಂದು ಗಾಡಿ ಕಳ್ಸಿ ನೀವು ಹಾಕೋ ಏರ್ಪಾಟು ಮಾಡಿರಿ ನಮ್ಗೆ ಬರೋಕ್ಕಾಗಲ್ಲ ಹಾಂ ಪಾ ಪೋನ್ಪೇ ಮಾಡ್ತೀವಿ ತಗೊಳ್ಳಿರಿ ಹಾಂ ಆಯ್ತು ಆಯಿತು